ಹಲೋ ಹೌದು ಹೌದು ನಮ್ಮಲ್ಲಿ ಮಲ್ಲಿಗೆ ಉಂಟು ಜಾಜಿ ಉಂಟು ಕಾಕಡ ಉಂಟು ಸೇವಂತಿಗೆ ಉಂಟು ಗೊಂಡೆ ಹೂ ಉಂಟು ನಿಮಗೆ ಯಾವ ಹೂ ಬೇಕು ಹೌದಾ ಏನು ಫಂಕ್ಷನ್ ರೇಟ್ ಅದು ಆಗ ಬಂದ ಹಾಗೆ ಇವತ್ತು ಇದ್ದ ಹಾಗೆ ರೇಟ್ ಇರೋದಿಲ್ಲ ಆ ದಿವಸ ನಿಮಗೆ ಯಾವುದು

ಹಾಂ ಹಾಂ ಹಾಂ ಜಾಜಿ ಸ್ವಲ್ಪ ಈಗ ಮಲ್ಲಿಗೆ ಜಾಸ್ತಿ ಉಂಟು ಜಾಜಿ ಸ್ವಲ್ಪ ಮತ್ತೆ ಕಾಕಡ ಇದೆ ಮಾರು ಲೆಕ್ಕದಲ್ಲಿ

ಹಾಂ ಹಾಂ ಮಲ್ಲಿಗೆ ಮಾರು ಅಲ್ಲ ಚೆಂಡು ಅಲ್ಲಿ ಚೆಂಡು ಹೂ ಅದು ಹಾಂ ಹಾಂ ಅದೆ ಅದು ಜಾಜಿ ಸಹ ಚೆಂಡಲ್ಲಿ ಅದು ಅಟ್ಟಿ ನಾಲ್ಕು ಹೂ ಚೆಂಡು ಅಂದರೆ ಒಂದು ಅಟ್ಟಿ ಬರ್ತದೆ ಒಂದು ಅಟ್ಟಿಯಲ್ಲಿ ನಾಲ್ಕು ಚೆಂಡು ಇರ್ತದೆ ಹಾಂ ಹೌದು ಹಾಂ ಹಾಂ ಆಯ್ತು ಆಯಿತು ಹಾಂ ಅಷ್ಟೆ ಖಾಲಿ ಮತ್ತೆ ಗೊಂಡೆ ಇದೆ ಕಾಕಡ ಸೇವಂತಿಗೆ ಅದೆಲ್ಲ ಏನು ಬೇಡವಾ ನಿಮಗೆ ಹತ್ತು ಮಾರು ಹಾಂ ಅದು ಮಾರು ಮಾರು ಲೆಕ್ಕದಲ್ಲಿ ಹಾಂ ಹಾಂ ಹೌದು ಅದೆಲ್ಲ ಡೆಕೋರೇಷನಿಗೆ ಬೇಕಾಗ್ತದೆ ನಿಮಗೆ ಚೆಂದ ಕಾಣ್ತದೆ ಸೇವಂತಿಗೆ ಇದ್ದರೆ ನಮ್ಮ ಹಾಂ ಹಾಂ ಹಾಂ ಸಿಗ್ತದೆ ಸಿಗ್ತದೆ ನಿಮಗೆ ಯಾವಾಗ ಬೇಕು ಆವಾಗ ಅಲ್ಲಿ ಬನ್ನಿ ನಿಮ್ದು ಆಯಿತು ಆಯ್ತು ಆಯ್ತು ಆಯ್ತು ಮೇಡಮ್ ಹಾಂ ನಾಲ್ಕು ದಿನ ಬಿಟ್ಟು ಬರ್ತೀರಲ್ಲ ಆವಾಗ ಯಾವ ರೇಟ್ ಇರ್ತದೆ ಅದೇ ರೇಟಿಗೆ ನಾವು ಕೊಡ್ತೇವೆ ಆಗ್ಬೋದು ಅಲ್ಲವಾ ಆಯ್ತು ಹಾಂ ಬಾಯ್ ತ್ಯಾಂಕ್ ಯು ಹ್ಞೂ